ನಮ್ಮ ಮೆಚ್ಚಿನ ಬೈಕ ಎನ್ ಎಸ್ ಟು ಎನ್ ಎಸ್ ಟು ಅಂಡ್ರೆಡ್ ಪಲ್ಸರ್ ಅದು ಟ್ರಿಪ್ಪಿಗೆ ಹೋಗ್ಲಿಕ್ಕೆ ಭಾರಿ ಬಹಳ ಸೂಕ್ತವಾದ ಬೈಕ್ ಅಂದರೆ ಲಾಂಗ್ ಜರ್ನಿ ಅದು ಲಾಂಗ್ ಡ್ರೈವ್ ಹೋಗಲಿಕ್ಕೆ ಸೂಕ್ತವಾದದ್ದು ಎನ್ ಎಸ್ ಟು ಹಂಡ್ರೆಡಲ್ಲಿ ನನಗೆ ವೈಟ್ ಡ್ಯೂಯಲ್ ಡಿಸ್ಕ್ ಬೈಕ್ ಭಾರಿ ಇಷ್ಟ ಅದರಲ್ಲಿ ಹೋಗುವ ಒಂದು ಫೀಲೇ ಬೇರೆ ಅದು ತುಂಬ ತುಂಬ ಅಂದರೆ ತುಂಬ ಖುಷಿಯಾಗಿರುತ್ತೆ ಹೋಗಲಿಕ್ಕೆ ಅದರಿಂದ ತುಂಬ ಸಹಾಯ ಆಗುತ್ತೆ ಅಂದರೆ ಎನ್ ಎಸ್ ಅಲ್ಲಿ ಮತ್ತು ಟು ಹಂಡ್ರೆಡೇ ಆಗಬೇಕಂತಿಲ್ಲ ಒನ್ ಸಿಕ್ಸ್ಟಿಯೂ ಆಗುತ್ತೆ ಒನ್ ಟ್ವೆಂಟಿ ಫೈಯೂ ಆಗುತ್ತೆ ಬಹಳ ಉತ್ತಮದಾಯಕ ಲಾಂಗ್ ಹೋಗಲಿಕ್ಕೆ ಹಾಗೇ ತುಂಬ ಸಂತೋಷವಾಗಿ ಹೋಗಿಕೊಂಡಿರ್ಬೋದು ಇದರಿಂದ ಯಾವುದೇ ಸಮಸ್ಯೆ ಆಗಲ್ಲ ಒಳ್ಳೆಯ ಡಿಸ್ಕ್ ಇರುತ್ತೆ ರೈಡಿಂಗಿಗೆ ಹೇಳುವಂಥ ಹೇಳಿ ಮಾಡಿಸಿದ ಬೈಕದು ರೈಡಿಂಗಂತ ಹೇಳುವಾಗ ಅದೇ ನೆನಪಾಗುತ್ತೆ ಲಾಂಗ್ ಡ್ರೈವ್ ದೂರ ಹೋಗಲಿಕ್ಕೂ ಅದೇ ಉತ್ತಮ ಎಲ್ಲ ಪ್ರತಿಯೊಬ್ಬ ರೈಡರು ಕೂಡ ಅದನ್ನೇ ಇಷ್ಟಪಡುವಂಥವ್ರು ನನ್ನ ಕನಸಿನ ಬೈಕು ಕೂಡ ಅದೇ ನನ್ನ ಬೈಕ್ ನನ್ನ ಬಳಿ ಇರುವ ಬೈಕು ಸಹ ಅದೇ ಎನ್ ಎಸ್ ಫೈ ಅಂಡ್ರೆಡ್ ಎನ್ ಎಸ್ ಟು ಅಂಡ್ರೆಡ್ ಇದು ಬಹಳ ಸೂಕ್ತ ಅಂದರೆ ಸೂಕ್ತ ಬೈಕ್ ಟ್ರಿಪ್ಪಿಂಗಿಗೂ ಇದೇ ಸೂಕ್ತ ಲಾಂಗ್ ನಾವು ತುಂಬ ಕಡೆ ಇದೇ ಈ ಬೈಕನ್ನು ಉಪಯೋಗಿಸಿಗೊಂಡು ತುಂಬ ಕಂಡೆ ಹೊರಟಿದ್ದೇವೆ ತುಂಬ ಅಂದರೆ ತುಂಬ ಹೋಗಿದ್ದೇವೆ ಎಲ್ಲಿಯೂ ಕೂಡ ಇದರಿಂದ ನಮಗೆ ಕೆಟ್ಟ ಒಂದು ಅನುಭವ ಆಗಲಿಲ್ಲ ಎಲ್ಲ ನಮಗೆ ಸೂಕ್ತವಾದ ಅನುಭವವೇ ಆಗಿದೆ ಇದರಿಂದ ಇದೊಂದು ಬಹಳ ಖುಷಿ ಕೊಡುತ್ತದೆ ನಮಗೆ ಇನ್ನು ಅದರ ಕಲರ್ ಹೇಳ್ಲಿಕ್ಕೆ ಬಂದರೆ ಬಿಳಿ ಕಲರಲ್ಲಿ ಬರುತ್ತೆ ಅದು ನೋಡಲಿಕ್ಕೂ ಸುಂದರವಾಗಿದೆ ಒಳ್ಳೆಯ ಬೈಕು ಮತ್ತು ಇದರ ಇಂಜಿನ್ ಸಾಮರ್ಥ್ಯ ಟು ಅಂಡ್ರೆಡ್ ಅಂದರೆ ಟು ಅಂಡ್ರೆಡ್ ಸಿ ಸಿ ಇನ್ಕ್ಲೂಡಾಗಿದೆ ಇದರ ಪವರು ಲಾಂಗ್ ಡ್ರೈವ್ ಹೋಗುವವರಿಗಂತೂ ಉತ್ತಮವಾಗಿ ಸಿಗುತ್ತದೆ ಟಯರ ಒಳ್ಳೆಯ ಗ್ರಿಫ್ಫು ಗ್ರಿಪ್ಪನ್ನು ಒಳಗೊಂಡಿದೆ ಹಾಗೇ ಯಾವುದೇ ಒಳ್ಳೆಯ ಗ್ರಿಪ್ಪನ್ನು ಒಳಗೊಂಡಿದೆ ಇದು ಯಾವುದೇ ಜರ್ಕಿಂಗ್ ಬೀಳುವ ಸಮಸ್ಯೆ ಯಾವುದೂ ಇಲ್ಲ ಇದರಿಂದ ಉತ್ತಮ ಸೇಫ್ಟಿ ಕೂಡ ಇದೌದು ಇನ್ನು ನೋಡಲಿಕ್ಕೆ ಸ್ಟೈಲಿಶ್ ಬಹಳ ಬಹಳ ನೋಡಲಿಕ್ಕೆ ಬಹಳ ಸುಂದರವಾದ ಬೈಕ್ ಇದರಿಂದ ಇದರಿಂದ ಬಹಳ ಉತ್ತಮವಾಗಿ ನಮಗೆ ರೈಡಿಂಗ್ ಸಾಧ್ಯತೆ ಇದೆ ಯಾವುದೇ ತೊಂದರೆ ಬರಲ್ಲ ಎನ್ ಎಸ್ ಟು ಅಂಡ್ರೆಡ್ ಅದು ಎನ್ ಎಸ್ ಅಲ್ಲೂ ತುಂಬ ವಿಧ ಇದೆ ಎರಡು ಮೂರು ಅದು ಬಜಾಜ್ ಕಂಪೆನಿಯ ಪಲ್ಸರ್ ಎನ್ ಎಸ್ ಟು ಫಿಫ್ಟಿ ಅಂತಲೇ ಹೇಳುತ್ತೇವೆ ಟು ಹಂಡ್ರೆಡಂತ ಇದು ಬಜಾಜ್ ಕಂಪೆನಿಯ ಗಾಡಿಯಾಗಿದೆ ಇದರಲ್ಲಿ ಮೂರು ವಿಧ ಎನ್ ಎಸ್ ಟು ಅಂಡ್ರೆಡ್ ಎನ್ ಎಸ್ ಒನ್ ಸಿಷ್ಟಿ ಎನ್ ಎಸ್ ಒನ್ ಟ್ವಿಂಟಿ ಫೈ ಎನ್ ಎಸ್ ಒನ್ ಟ್ವಿಂಟಿ ಫೈ ನು ಒನ್ ಟ್ವಿಂಟಿ ಫೈ ಸಿ ಸಿಯನ್ನು ಹೊಂದಿದೆ ಹಾಗೇ ಒನ್ ಸಿಷ್ಟಿ ಒನ್ ಸಿಷ್ಟಿ ಸಿ ಸಿಯನ್ನು ಹೊಂದಿದೆ ಎನ್ ಎಸ್ ಟು ಅಂಡ್ರೆಡ್ ಒನ್ ಟು ಅಂಡ್ರೆಡ್ ಸಿ ಸಿಯನ್ನು ಹೊಂದಿದೆ ಇದರ ಮೈಲೇಜ್ ಸಾಮಾನ್ಯವಾಗಿ ನಲ್ವತ್ತೈದು ನಲ್ವತ್ತರಿಂದ ನಲ್ವತ್ತೈದು ಸಿಗ್ಬೋದು ಇದರಿಂದ ಇಂದ ತ್ ಲಾಂಗ್ ರನ್ ಹಾಗೂ ಇದರಿಂದ ಹೋಗುವಾಗ ಯಾವುದೇ ಮೈಕೈ ನೋವಂತೂ ಬರೋ ಸಾಧ್ಯತೆ ಕಡಿಮೆ ಬಹಳ ಬಹಳ ಅಂದರೆ ಎಷ್ಟು ದೂರ ಪ್ರ ಪ್ರಯಾಣಿಸಿದರೂ ಇದರಲ್ಲಿ ಬರುವ ಮೈಕೈ ನೋವೆಲ್ಲ ಕಡಿಮೆಯೇ ಅಂದರೆ ಕಡಿಮೆ ಇದರಿಂದ ಯಾವುದೇ ಸಮಸ್ಯೆ ಉಂಟಾಗಲ್ಲ ಹಾಗೇ ಮುಂದೆ ಹೋಗುತ್ತಿದ್ದಾಗ ಸಡನ್ ಏನಾದ್ರು ಮಳೆಗಾಲದಲ್ಲೂ ಬಿಸಿಗಾಲದಲ್ಲಿ ಯಾವುದೇ ಇದ್ದರೂ ಇದು ಸೂಕ್ತ ಮಳೆಗಾಲದಲ್ಲಿ ಅಲ್ಲಲ್ಲಿ ರೋಡು ಜ್ ಅದಿದು ನೀರು ಅದರಿಂದ ರೋಡು ಜಾರಿದರೂ ಇದರ ಟಯರ್ ಚಕ್ರಗಳು ತುಂಬ ಗ್ರಿಪ್ಪಾಗಿದ್ದರಿಂದ ಇದರಿಂದ ಏನೂ ಸಮಸ್ಯೆ ಇಲ್ಲ ಇದು ಉತ್ತಮ ಸಹಾಯಕವಾಗಿದೆ ಇದರಿಂದ ಇದು ಬಟ್ ನನಗೆ ಇಷ್ಟ ಅದಕ್ಕಾಗಿ ನನಗಿದು ಬಹಳ ಇಷ್ಟವಾದ ಇದು ಬೈಕಾಗಿದೆ ಇದರಿಂದ ನನ್ನ ಕನಸಿನ ಬೈಕು ಕೂಡ ಇದೇ ಆಗಿದೆ ಅಂದರೆ ಇದು ಬಹಳ ಅಂದರೆ ಬಹಳ ಸೂಕ್ತ ಉತ್ತಮ ಲಾಂಗ್ ಡ್ರೈವಿಗೆ ಈಗಂತೂ ಇದು ಮಾರ್ಕೆಟಿನಲ್ಲಿ ಇದಕ್ಕೊಂದು ಒಳ್ಳೆಯ ರೇಂಜಿದೆ ಎಲ್ಲರೂ ಈ ಗಾಡಿಯನ್ನೇ ಬಳಸ್ತಿದ್ದಾರೆ ಎಲ್ಲರೂ ಇದಕ್ಕೆ ಬಹಳ ಡಿಮ್ಯಾಂಡ್ ಅಂದರೆ ಇದಕ್ಕೇನೇ ಗ್ಯಾರಂಟಿ ಇದೆ ಇದು ಎಲ್ಲರಿಗಿನ ಎಲ್ಲರಿಗೂ ಇದು ಸೂಪರಾಗಿರುತ್ತದೆ ಮಾರ್ಕೆಟಿನಲ್ಲಿ ಇದಕ್ಕೆ ಒಳ್ಳೆಯ ಡಿಮ್ಯಾಂಡಿದೆ ಒಳ್ಳೆಯ ವ್ಯಾಲ್ಯೂ ಇದೆ ಎಲ್ಲರೂ ಕೇಳುವಂಥ ಗಾಡಿಯೂ ಇದೆ ರೈಡಿಂಗ್ ಬೈಕಿಂಗ್ ಟ್ರಿಪ್ಪಿಗೂ ಇದು ಬಹಳ ಸೂಕ್ತವಾಗುತ್ತೆ